ಹ್ಞೂ ಇದರಲ್ಲಿ ಪ್ರೆಷರ್ ಕುಕ್ಕರು ಅಡಿಗೆ ಮಾಡಿದಲ್ಲಿ ಸ್ವಲ್ಪ ಅದು ರುಚಿ ಇರಲ್ಲ ಅಷ್ಟೊಂದು ಯಾಕಂದರೆ ಅದು ಬೇಗ ಅಡಿಗೆ ಆಗಿಬಿಡುತ್ತೆ ಅದ್ರಲ್ಲಿ ಫ್ಲೇಮು ಅದೆ ಸಾಮಾನ್ಯ ಪಾತ್ರೆಗಳಲ್ಲಿ ನಿಧಾನವಾಗಿ ಆದ್ರೂ ರುಚಿಯಾಗಿರುತ್ತದೆ ಅಡಿಗೆ ಅದರಲ್ಲಿ ಸಾಮಾನ್ಯವಾಗಿ ಎಲ್ರು ಗ್ಯಾಸ್ ಉಳಿಸಲು ಕೆಲವರು ಕುಕ್ ಪ್ರೆಷರ್ ಕುಕ್ಕರಲ್ಲಿ ಯೂಸ್ ಮಾಡ್ತಾರೆ ಉಪಯೋಗಿ ಉಪ್ಯೋಗಿಸ್ತಾರೆ ಕೆಲವರು ನಿಧಾನ ಆದರು ಸರಿ ರುಚಿಯಾಗಿರ್ತದೆ ಅನ್ನ ಸಾರು ಅಂತ ಪಾ ಸಾಮಾನ್ಯ ಪಾತ್ರೆಗಳಲ್ಲಿ ಅಡಿಗೆ ಮಾಡ್ತಾರೆ ಇದರಲ್ಲಿ ಗ್ಯಾಸು ಕಡಿಮೆಯಾಗತ್ತೆ ಹಾಗು ಕು ಪ್ರೆಷರ್ ಕುಕ್ಕರ್ ಉಪ್ಯೋಗ್ಸದ್ರೆ ಅದೇ ಮಾ ಅನ್ನ ಸಾರು ಬ ಸಾಮಾನ್ಯ ಪಾತ್ರೆಗಳಲ್ಲಿ ಮಾಡೋದರಲ್ಲಿ ಗ್ಯಾಸ್ ಜಾಸ್ತಿ ಖರ್ಚಾಗತ್ತೆ ಇದರಲ್ಲಿ ರುಚಿ ಬೇಕಂದರೆ ಸಾಮಾನ್ಯ ಪಾತ್ರೆಗಳಲ್ಲಿ ಜಾಸ್ತಿ ಗ್ಯಾಸಾಗತ್ತೆ ಇಲ್ಲದಿದ್ರೆ ಪ್ರೆಷರ್ ಕುಕ್ಕರಲ್ಲಿ ಮಾಡಿದರೆ ಗ್ಯಾಸ್ ಬೇಗ ಉಳಿಯುತ್ತೆ ಸ್ವಲ್ಪ ಗ್ಯಾಸ ಉಳಿಯುತ್ತೆ ಇದರಲ್ಲಿ ಕೆಲವ್ರಿಗೆ ಅರ್ಜೆಂಟ್ ಅಡಿಗೆ ಮಾಡಬೇಕಂದ್ರೆ ಗ್ ಕುಕ್ಕರ್ನ ಯೂಸ್ ಉಪ್ಯೋಗಿಸ್ತಾರೆ ಅದರಲ್ಲಿ ನಮ್ಗು ಗ್ಯಾಸ್ ಪ ಕಡಿಮೆ ಖರ್ಚಾಗತ್ತೆ ಅಂತ ಕುಕ್ಕರ್ ಯೂಸ್ ಮಾಡ್ತಾರೆ ಉಪ್ಯೋಗಿಸ್ತಾರೆ ಕೆಲವರು ರುಚಿಯಾಗಿದ್ರಿ ಅನ್ನ ಅಂತ ಸಾರು ಚ ಪ್ರತಿಯೊಂದು ಚೆನ್ನಾಗಿರ್ಲಿ ಅಂತ ಸಾಮಾನ್ಯ ಪಾತ್ರೆಗಳಲ್ಲಿ ಬಳಸ್ತಾರೆ ಅಡಿಗೆಗಳಲ್ಲಿ ಅಡಿಗೆ ಮಾಡುವಾಗ ಬೇರೆ ಏನಂದರೆ ಗ್ಯಾಸ್ ಉಳಿಸಲು ಪ್ರಯತ್ನ ಪಡೋರೆಲ್ಲ ಕುಕ್ಕರಲ್ಲೇ ಅಡಿಗೆ ಮಾಡ್ತಾರೆ ಯಾಕದರೆ ಗ್ಯಾಸುನು ಉಳಿಯುತ್ತೆ ಬೇಗ ಅಡಿಗೆ ಆಗಿಬಿಡುತ್ತೆ ಅದರಲ್ಲಿ ಈ ಬೇರೆ ಅಡಿಗೆ ಸಾಮಾನ್ಯ ಪಾತ್ರೆಗಳಲ್ಲಿ ಬಳಸ್ಬೇಕಂದ್ರೆ ಸ್ವಲ್ಪ ಸಮಯ ಸ ತಗಲುತ್ತೆ ಗ್ಯಾಸು ತುಂಬ ಖರ್ಚಾಗತ್ತೆ ಅದರಲ್ಲಿ ವ್ಯತ್ಯಾಸ ಏನಂದರೆ ಅದರಲ್ಲಿ ಕುಕ್ಕರಲ್ಲಿ ಬೇಗ ಆಗುತ್ತೆ ಸಾಮಾನ್ಯ ಪಾತ್ರೆಗಳಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಅಡಿಗೆ ಅಷ್ಟೇ ಆದರೆ ಅಷ್ಟೇ ರುಚಿಯಾಗಿರುತ್ತೆ ಪಾತ್ರೆಗಳಲ್ಲಿ ಎ ಎಷ್ಟು ಬಳ್ಸಿದ್ರು ಕೆಲವರು ಗ್ಯಾಸ್ ಉಳಿಸಲು ಪ್ರೆಷರ್ ಕುಕ್ಕರ್ಗಳೇ ಯೂಸ್ ಮಾಡ್ತಾರೆ ಈ ಕಾಲದಲ್ಲಿ ಕೆಲ್ಸಕ್ಕೋಗ್ಬೇಕಂದ್ರೆ ಬೇಗ ಅಡಿಗೆ ಆಗಬೇಕು ಬೇಗ ಹೋಗಬೇಕು ಅಂತ ತುಂಬ ಜನ ಕುಕ್ಕರೇ ಯೂಸ್ ಮಾಡ್ತಾರೆ ಯಾಕಂದರೆ ಕೆಲ್ಸಕ್ಕೋಗಬೇಕು ಡ್ಯೂಟಿಗೋಗ್ಬೆಕು ಅಟೆಂಡಾಗಬೇಕು ಅದರಲ್ಲಿ ಮ ಹಂಡ್ರೆಡ್ ಪರ್ಸೆಂಟ್ ಕುಕ್ಕ ಪ್ರೆಷರ್ ಕುಕ್ಕರೇ ಯೂಸ್ ಮಾಡ್ತಾರೆ ಉಪ್ಯೋಗಿಸ್ತಾರೆ ಅಡಿಗೆ ಬೇಗ ಆಗಲಿ ಅಂತ ಕೆಲವ್ರ ಮನೆಯಲ್ಲಿರೋ ಜನ ನಿಧಾನವಾಗಿ ಅಡಿಗೆ ಆಗಲಿ ಪರವಾಗಿಲ್ಲ ಸ್ವಲ್ಪ ರುಚಿಯಾಗಿರುತ್ತೆ ಅಂತ ನಿಧಾನ್ವಾಗಿ ಗ್ಯಾಸಲ್ಲಿ ಹೆ ಪ್ ಸಾಮಾನ್ಯ ಪಾತ್ರೆಗಳಲ್ಲಿ ಅಡಿಗೆ ಮಾಡ್ತಾರೆ ಅಂಥವ್ರು ಕೆಲ್ಸಗಳಿಗೋಗಕ್ಕಾಗಲ್ಲ ಮನೆಯಲ್ಲೇ ಇರ್ತಾರೆ ಹೌಸ್ವೈಫಾಗಿ ಅಂಥವ್ರಿಗೆ ಈ ಸಾಮಾನ್ಯ ಪಾತ್ರೆಗಳಲ್ಲಿ ಅಡಿಗೆ ಮಾಡಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ ಇದರಲ್ಲಿ ನೋಡಿದ್ರೆ ಸಾಮಾನ್ಯ ಕೆಲಸಕ್ಕೋಗೋರ್ಗೆ ಮಾತ್ರ ಪ್ರೆಷರ್ ಕುಕ್ಕರು ಅಲ್ಲಿ ಅಡಿಗೆ ಮಾಡಕ್ಕೆ ಇಷ್ಟಪಡ್ತಾರೆ ಇದರಲ್ಲಿ ಸಾಮಾನ್ಯ ಪಾತ್ರೆಗಳಲ್ಲಿ ಅಡಿಗೆ ಮಾಡೋವ್ರು ಮನೆಯಲ್ಲೇ ಇರ್ತಾರೆ ಅವ್ರಿಗೇನು ಬೇರೆ ಕೆಲಸಕ್ಕೋಗೋವಷ್ಟಿರಲ್ಲ ಅಂಥದ್ರಲ್ಲಿ ಅವ್ರಿಗೆ ಆರಾಮಾಗಿ ಪಾತ್ರೆಗಳಲ್ಲೇ ಅಡಿಗೆ ಮಾಡ್ತಾರೆ ಗ್ಯಾಸು ಜಾಸ್ತಿ ಆದರು ಚಿಂತೆ ಇಲ್ಲ ಅವ್ರಿಗೆ ಅದಕ್ಕೆ ಕೆಲವ್ರಿಗೆ ಪ್ರೆಷರ್ ಕುಕ್ಕರ್ ರುಚಿ ಇಷ್ಟ ಆಗಲ್ಲ ಅಂಥದ್ರಲ್ಲಿ ಸಾಮಾನ್ಯ ಪಾತ್ರೆಗಳಲ್ಲಿ ಅವರು ಅಡಿಗೆ ಮಾಡಿ ರುಚಿಯಾಗ ಟೇಸ್ಟಿಯಾದ ಅಡಿಗೆ ಮಾಡಿ ಉಪ್ಯೋಗಿಸ್ತಾರೆ ಇಂಥದ್ರಲ್ಲಿ ಗ್ಯಾಸ್ ಉಳ್ಸೋವ್ರಿಗೆ ಸಾಮಾನ್ಯ ಪಾತ್ರೆಗಳಲ್ಲಿ ಕ್ರಶ ಪ್ರೆಷರ್ ಕುಕ್ಕರಲ್ಲಿ ಅಡಿಗೆ ಮಾಡಿದರೆ ಗ್ಯಾಸ್ ಉಳಿಯುತ್ತದೆ ಅವ್ರಿಗೆ ಅದೇ ಸಾಮಾನ್ಯ ಪಾತ್ರೆಗಳಲ್ಲಿ ಅಡಿಗೆ ಮಾಡೋವ್ರಿಗೆ ಗ್ಯಾಸ್ ಹೆಚ್ಚು ಜಾಸ್ತಿಯಾಗುತ್ತೆ ಖರ್ಚು ಈಗ ನೋಡಿದ್ರೆ ಜಾ ಗ್ಯಾಸ್ ಬೆಲೆ ಜಾಸ್ತಿ ಆಗಿರೋದರಿಂದ ತುಂಬ ಜನ ಪ್ರೆಷರ್ ಕುಕ್ಕರ್ನಿಂದ ಅಡಿಗೆ ಮಾಡಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಗ್ಯಾಸ್ ಉಳಿಸಲು ಅನುಕೂಲ ಅವರಿಗೊಂದಾಗತ್ತೆ ದುಡ್ಡು ಕಡಿಮೆಯಾಗತ್ತೆ ಗ್ಯಾಸ್ ಗ್ಯಾಸ್ಗೆ ಅಂತ ಇಂಥದ್ರಲ್ಲಿ ಕೆಲಸಕ್ಕೋಗೋರು ಮಾತ್ರ ಗ್ಯಾಸ್ ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ತಾರೆ ಅರ್ಜೆಂಟು ಅಡಿಗೆ ಮಾಡಿ ಹೋಗೋದಕ್ಕೆ ಅದರಲ್ಲಿ ಗ್ಯಾಸು ಬೇಗ ಕಡಿಮೆ ತಗಲುತ್ತೆ ಅದೇ ಸಾಮಾನ್ಯವಾದ ಅಡಿಗೆ ಮಾಡೋವರೆಲ್ಲ ಮನೆಯಲ್ಲಿರ್ತಾರೆ ಅವರು ಗ್ಯಾಸ್ ಕ ಜಾಸ್ತಿ ಆದರೂ ಚಿಂತೆ ಇಲ್ಲ ಸ್ವಲ್ಪ ರುಚಿಯಾದ ಅಡಿಗೆ ಮಾಡಿ ತಿಂತಾರೆ ಪಾತ್ರೆಗಳಲ್ಲಿ ಸಾಮಾನ್ಯ ಪಾತ್ರೆಗಳಲ್ಲಿ ಇದೆಲ್ಲ ನೋಡಿದ್ರೆ ಕೆಲಸಕ್ಕೋಗ್ದೇ ಅಲಾ ಅವರು ಅವರಿಗೆ ಮನೆಯಲ್ಲಿ ಆರಾಮಾಗಿರ್ತಾರಂತ ಉಪ್ಯೋಗಿಸ್ಬೌದು ಅವರು ಅದೇ ಕೆಲಸಕ್ಕೋಗೋರು ಮಾತ್ರ ಗ್ಯಾ ಪ್ರೆಷರ್ ಕುಕ್ಕರ ಯೂಸ್ ಮಾಡ್ತಾರೆ ಇಷ್ಟೇ ವ್ಯತ್ಯಾಸ ಇಬ್ರುಗೂ ಅವರೆ ದಿ ಫ್ರೀಯಾಗಿರ್ತಾರೆ ಮನೆಗಳಲ್ಲಿ ಅಂಥವ್ರಿಗೆ ಸಾಮಾನ್ಯ ಪಾತ್ರೆಗಳಲ್ಲಿ ಅಡಿಗೆ ಮಾಡಕ್ಕೆ ಇಷ್ಟ ಆಗತ್ತೆ ರುಚಿಯಾದ ಅಡಿಗೆ ಮಾಡಿ ತಿನ್ನೋಕೆ ಇಷ್ಟ ಆಗುತ್ತೆ ಅವರಿಗೆಲ್ಲ ಇಂಥದ್ರಲ್ಲಿ ಗ್ಯಾಸ್ ಆದರು ಚಿಂತೆ ಇಲ್ಲ ಆ ಥರ ಯೂಸ್ ಮಾಡ್ತಾರೆ ಉಪ್ಯೋಗಿಸ್ತಾರೆ ಈ ಪ್ರೆಷರ್ ಕುಕ್ಕರಲ್ಲಿ ಅಂದರೆ ಬೇಗ ಆಗುತ್ತೆ ಅನ್ನ ಸಾರು ಈ ನ ನಾನ್ ವೆಜ್ಜು ಇದು ಬೇಗ ಆಗುತ್ತೆ ಪ್ರೆಷರ್ ಕುಕ್ಕರ್ಗಳಲ್ಲಿ ಅಂತ ಅದು ಯೂಸ್ ಮಾಡ್ತಾರೆ ಇದರಿಂದ ಗ್ಯಾಸ್ ಒಂದು ಕಡಿಮೆಯಾಗುತ್ತೆ ಅವ್ರಿಗೆ ಬೇಗ ಅಡಿಗೆ ಆಗ್ಬಿಡುತ್ತೆ ರುಚಿ ಇಲ್ದಿರೂ ಚೆನ್ ಚಿಂತೆ ಇಲ್ಲ ಗ್ಯಾಸ್ ಉಳಿಯುತ್ತೆ ಅಂತ ಅವರು ತಿಳ್ಕೊಳ್ತಾರೆ ಕೆಲವರು ಗ್ಯಾಸ ಇಂದ ಬೇಕಾಗಿಲ್ಲ ಖರ್ಚಾದರೂ ಸರಿ ಸ್ವಲ್ಪ ರುಚಿಯಾದ ಅಡಿಗೆ ಬೇಕು ಅಂತ ಸಾಮಾನ್ಯ ಪಾತ್ರೆಗಳಲ್ಲಿ ಮಾಡಿ ತಿಂತಾರವರೆಲ್ಲ ಅಡಿಗೆ ಇಂಥದನ್ನು ಎಷ್ಟು ಬಳಸ್ತಾರೆ ಅಷ್ಟು ಅವ್ರಿಗೆ ಖರ್ಚು ಕಡಿಮೆಯಾಗತ್ತೆ ಕುಕ್ಕರ್ ಅವ್ರಿಗೆ ಪ್ರೆಷರ್ ಕುಕ್ಕರ್ ಅವ್ರಿಗೆ ಸಾಮಾನ್ಯ ಅಡಿಗೆ ಮಾಡು ತಿನ್ನೋರಿಗೆ ಪಾತ್ರೆಗಳಲ್ಲಿ ಅವ್ರಿಗೆ ಎತ್ತ ಎಷ್ಟು ಆದಷ್ಟು ಜಾಸ್ತಿ ಜಾಸ್ತಿ ಖರ್ಚಾಗುತ್ತೆ ಇದರಲ್ಲಿ ನೋಡಿದ್ರೆ ರುಚಿಯಾದ ಅಡಿಗೆಗಳಲ್ಲಿ ಗ್ಯಾಸ್ ಕಡಿಮೆ ಆಗುತ್ತೆ ಈಗ ಸ್ವಲ್ಪ ರುಚಿ ಇಲ್ದಿದ್ರು ಗ್ಯಾಸ್ ಜಾಸ್ತಿ ಕಡಿಮೆ ಯೂಸಾಗುತ್ತೆ ತು ಪ್ರೆಷರ್ ಕುಕ್ಕರಿಂದ ಅದರಲ್ಲಿ ಗ್ಯಾಸ್ ಉಳಿಸಲು ಕೆಲವ್ರಿಗೆ ಅಡಿಗೆ ಮಾಡಿ ರುಚಿಯಾದ ತಿನ್ನಕೆ ಇಷ್ಟಾಗುತ್ತೆ ಕೆಲವ್ರಿಗೆ ಪ್ರೆಷರ್ ಕುಕ್ಕರಲ್ಲಿ ಮಾಡಿ ತಿಂದ್ರು ಗ್ಯಾಸ್ ಉಳಿಸಲು ಇಷ್ಟಪಡ್ತಾರೆ ಈ ಥರ ವ್ಯತ್ಯಾಸ ಇರುತ್ತೆ ಅಷ್ಟೇ ಗ್ಯಾ ಪ್ರೆಷರ್ ಕುಕ್ಕರ್ ಮತ್ತು ಈ ಸಾಮಾನ್ಯ ಅಡಿಗೆ ಮಾಡೋದರಲ್ಲಿ ಪಾತ್ರೆಗಳಲ್ಲಿ